ಹಲೋ ನೀವು ಕ್ಯಾಬ್ ಡ್ರೈವರ್ನವರಲ್ಲಾ ನಮಗೆ ಒಂದು ಗಾಡಿ ಬೇಕಿತ್ತು ನಾಡಿದ್ದು ಹೌದೌದು ನಾಡಿದ್ದು ನಮಗೆ ಬೇಕಿತ್ತು ಹೌದು ಶಿವಮೊಗ್ಗದಾಚೆ ಹೋಗಲಿಕಿತ್ತು ಚಿತ್ರದುರ್ಗದಿಂದ ಚಿತ್ರದುರ್ಗ ಪೇಟೆ ಬಂದರೆ ನಾನು ನಿಮಗೆ ಹೇಳ್ಬೋದು ಎಲ್ಲಿ ಬರಬೇಕಂತ ಹೌದು ನೀವು ಬರುವಾಗ ನನಗೆ ಹೇಳ್ತೀರಾ ಹೌದು ಎಷ್ಟು ಸೀಟರ್ ಉಂಟು ಫೋರ್ ಸೀಟರ್ ಓರ್ ಸಿಕ್ಸ್ ಸೀಟರ್ ಓ ನಮಗೆ ಸಿಕ್ಸ್ ಸೀಟರ್ ಬೇಕಿತ್ತು ಸ್ವಲ್ಪ ಕಮ್ಮಿ ಮಾಡಿದರೆ ಏಟ್ ಸೀಟರ್ ತಗೋ ಏಟ್ ಸೀಟರೇ ಆಗ್ಬೋದಾ ಅಂತ ಒಂದು ಆರರದ್ದು ಆರರಿಂದ ಏಳು ಜನ ಇದ್ದಾರೆ ಹೌದೌದು ಹಾಂ ಸ್ವಲ್ಪ ಕಮ್ಮಿ ಮಾಡಿದರೆ ಸಿಕ್ಸ್ ಸೀಟರ್ ಸಿಕ್ಸ್ ಸೀಟರ್ ಆಗ್ಬೋದು ಹೌದಾ ಆರು ಜನ ಕೂತ್ಕೊಳ್ಳಿಕ್ಕಾಗಿ ಹೌದು ಚಿತ್ರದುರ್ಗ ಒಂದು ಆರು ಗಂಟೆ ಬೆಳಗ್ಗೆ ಒಂದು ಆರು ಗಂಟೆಗೆ ಬಂದರೆ ನಮಗೆ ಅಲ್ಲಿ ಒಂಬತ್ತು ಗಂಟೆಗೆ ಇರಬೇಕು ಒಂಬತ್ತು ಹತ್ತು ಗಂಟೆ ಈಚೆ ನೀವು ಬರ್ತೀರಲ್ಲ ಬೇಗ ಹೌದು ನಾನು ಚಿತ್ರದುರ್ಗದ ಪೇಟೆಗೆ ಬಂದು ನಾನು ಹೇಳ್ತೇನೆ ನಿಮಗೆ ಎಲ್ಲಿ ಬರಬೇಕಂತ ಬರುವ ಮುಂಚೆನೇ ನಂಗೆ ಒಂದು ಕಾಲ್ ಮಾಡಿ ಹೌದೌದು ನಾನು ಸ್ವಲ್ಪ ಎದುರು ಬರ್ತೇನೆ ಅವಾಗ ಅವಾಗ ಗೊತ್ತಾಗ್ತದಲ್ಲ ಚಿತ್ರದುರ್ಗದಿಂದ ಅಲ್ಲಿ ತನಕ ಎಷ್ಟಾಗ್ತದೆ ಹಾಂ ಫೋರ್ ಸೀಟರ್ ಮತ್ತು ಸಿಕ್ಸ್ ಸೀಟರ್ಗೆ ಎಷ್ಟಾಗ್ತದೆ ಓ ಅಷ್ಟು ಡಿಫ್ರೆನ್ಸ್ ಉಂಟಾ ಸ್ವಲ್ಪ ಕಮ್ಮಿ ಎಲ್ಲ ಮಾಡಿ ಎಷ್ಟಾಗ್ತದೆ ಒಂದು ಹೌದಾ ಅಷ್ಟಾಗ್ತದ ಹೊ ಹೊ ಸ್ವಲ್ಪ ಕಮ್ಮಿ ಮಾಡ್ತಿದ್ದರೆ ಒಳ್ಳೇದ್ ಸ್ವಲ್ಪ ನಮಗೆ ನಾವು ಆರು ಜನ ಇದ್ದೇವಲ್ಲಾ ಆರು ಸೀಟರ್ ಆರು ಸೀಟರ್ಸ್ ಅದು ಸಹ ನಾನು ತೆಕ್ಕೊಳ್ಳೋದು ಹಾಂ ಹೌದೌದು ಹಾಂ ಒಂದು ಬೆಳಗ್ಗೆ ಆರು ಗಂಟೆಗೆ ಬಂದರೆ ಮತ್ತು ಅಲ್ಲಿ ಮುಟ್ಟುವಾಗ ಒಂದು ಟೆನ್ ಟೆನ್ ಆಗ್ತದಲ್ಲ ಹೌದು ನೀವು ಬೇಗ ಬರ್ತಿದ್ದರೆ ಸ್ವಲ್ಪ ಒಳ್ಳೇದು ಇತ್ತು ನಮಗೆ ನಮಗೆ ಸಹ ಸ್ವಲ್ಪ ಒಳ್ಳೇದು ಆಗ್ತದೆ ನಿಮಗೆ ಸಹ ಒಳ್ಳೇದು ಆಗ್ತದೆ ಹೌದು ಶಿವಮೊಗ್ಗ ಜೋಗ್ಫಾಲ್ಸ್ಗೆ ಹೋಗಲಿಕ್ಕಿತ್ತು ಹೌದು ಚಿತ್ರದುರ್ಗ ಪೇಟೆಗೆ ಬಂದರೆ ಹೇಳ್ಬೋದು ಪೇಮೆಂಟ್ ಒಂದು ನನಗೆ ಕನ್ಫರ್ಮ್ ಮಾಡಿ ಹೇಳ್ತೀರಾ ಹೌದಾ ಎಷ್ಟಾಗ್ತದೆ ಹೊ ನಾಲ್ಕು ಜ ನಾಲ್ಕು ಸೀಟ್ ಮತ್ತು ಆರು ಸೀಟ್ ಇದ್ದರೆ ಎಷ್ಟಾಗ್ತದೆ ಓಹ್ ಅಷ್ಟು ಡಿಫ್ರೆನ್ಸ್ ಉಂಟಾ ಕಮ್ಮಿ ಎಲ್ಲ ಮಾಡಿ ಅಷ್ಟಾ ಬರೋದ ಅಷ್ಟೇನಾ ರೇಟು ಓಹ್ ಹೌದಾ

ಹೌದು ನೀವು ಒಂದು ಆರು ಗಂಟೆಗೆ ಬಂದರೆ ನಾವು ಹೋಗ್ಬೋದು ಬೇಗ ಇಲ್ಲಾಂದರೆ ಆಗೋದಿಲ್ಲ ಲೇಟ್ ಆಗ್ತದಲ್ಲ ಅಲ್ಲಿ ಮುಟ್ಟಬೇಕಲ್ಲ ಬೇಗ ಹಾಂ ಹೌದೌದು ಹಾಂ ನಿಮ್ಮ ಹೆಸ್ರು ಕೇಳಿದ್ದೇನೆ ಅದಕ್ಕೆ ನಾನು ಕೇಳಿದ್ದೆ ಕೆಲವು ಫ್ರೆಂಡ್ನವರು ಹೌದು ಅವ್ರು ಹೇಳಿದ್ರು ಕೆಲವು ಗೆಳೆಯನವರು ಹೇಳಿದ್ರು ಇವರು ಒಳ್ಳೆಯ ಡ್ರೈವಿಂಗ್ ಸ್ಕಿಲ್ಸ್ ಎಲ್ಲ ಒಳ್ಳೆಯ ಉಂಟು ತುಂಬ ಪಾಪದವರು ಹಾಗೆಲ್ಲ ಹೇಳಿದ್ರು ಅದಕ್ಕೆ ನಿಮಗೆ ಒಂದು ಕಾಲ್ ಮಾಡಿದ್ದು ಹೌದು ನಾಳೆ ನಾಡಿದ್ದು ನಾಡಿದ್ದು ಬೇಕಿತ್ತು ನಮಗೆ ಹೌದು ನೀವು ಬರ್ತೀರಲ್ಲ ಹಾಗಾದರೆ ಹಾಂ ಬರ್ತೀರಲ್ಲ ಹಾಂ ಓಕೆ ಸರಿ ಹಾಗಾದರೆ ಬಂದ ಮೇಲೆ ನನಗೆ ಕಾಲ್ ಮಾಡಿ ನಾನು ಚಿತ್ರದುರ್ಗದಲ್ಲಿ ನಿಲ್ಲುತ್ತೇನೆ ಪೇಟೆಯಲ್ಲಿ ಚಿತ್ರದುರ್ಗ ಪೇಟೆ ಉಂಟಲ್ಲ ನೀವು ಬನ್ನಿ ಮತ್ತು ನಾನು ಬರ್ತೇನೆ ಎದುರು ಆಯಿತಾ ಹಾಂ ಓಕೆ ಓಕೆ ಬಾಯ್ ಬಾಯ್